ಇದು ಟಿಕೀಟ್ ತುಗೊಂಡಿರಿ ನೀನು ಇಲ್ಲ ಎಲ್ಲಿ ಟಿಕಿಟ್ ನಿಮ್ದು ತೋರ್ಸ್ರಿ ತಿಕಿಟ್ ಎಲ್ಲದ ಇಲ್ಲ ತರ್ರಿ ಹಂಗಾರೆ ನೋಡುನು ಎಲ್ಲದ ಅಲ್ ಮುಂದೆ ಮುಂದ್ ಟಿಸಿ ಬರ್ತಾರ್ ಮತ್ ಏನ್ ಮಾಡೋರ್ ರೀ ಟಿಸಿ ಬಂದ್ ಟಿಕ್ಟ್ ಅಂತ ಫೈನ್ ಹಾಕ್ಕಾರ ನೋಡ್ರಿ ನಿಮ್ಗು ಹಾಕ್ತಾರೆ ನಮ್ಗು ಹಾಕ್ತಾರ ಹಾಂ ಕಳದೆ ಅಂದ್ರೆ ಮತ್ತೊಂದು ಟಿಕಿಟ್ ರೀ ಮತ್ತೇನು ಮಾಡ್ಲಿಕ್ಕೆ ಬರಂಗಿಲ್ಲ ನಿಮ್ಮ ಟಿಕಿಟ್ ಚಂದಗೆ ಇಟ್ಕೊಂಡು ನೀವು ಎಷ್ಟು ಸಲ ಕಳಸ್ತೀರ ಅಷ್ಟು ಸಲ ತಗ್ಸಬೇಕಾಗ್ತದೆ ರೀ ಮತ್ತು ಮುಂದ ಬಂದು ಟಿ ಸಿ ಚಕ್ ಮಾಡ್ರ ನಿಮ್ಗೆ ಫೈನ್ ಹಾಕ್ತಾರೆ ಅವರು ಟಿಕೆಟಿದ ಹತ್ತು ಪಟ್ಟು ದಂಡ ಹಾಕ್ತಾರೆ ನೋಡ್ರಿ ಚಂದಗೆ ಇಟ್ಕೋಬೇಕು ಟಿ ಸಿ ಮುಂದೆ ಮುಂದೆ ಹಾಂ ಮುಂದಿನ ಸ್ಟಾಪಿಗೆ ಬಂದು ಬಿಡ್ತಾರೆ ಚಕ್ ಮಾಡ್ತಾರೆ ಒಂದ್ಸಲ ಎಲ್ರಾ ಸಿಗ್ತದ ನೋಡ್ರಿ ಅಲ್ಲಿ ಇಲ್ಲಿ ಪಾಕೇಟ್ನಾಗ ಇಟ್ಕೊಂಡಿರೋ ಎಲ್ಲಿ ಕೆಳಗೆ ಬಿದ್ದೊ ಹುಡುಕು ರೀ ಎ ಸ್ಯಾಂಪಲ್ ಅದು ಏನಿಲ್ಲ ನಿಮ್ಗೆ ಕೊಟ್ಟಿದ್ದು ನಿಮ್ಮ ಟಿಕೆಟ್ ರೀ ಸ್ಯಾಂಪಲ್ ಇಲ್ಲಿಲ್ಲ ಹ್ಞೂ ಹ್ಞೂ ಅಲ್ಲೆ ಎಲ್ರ ಇಲ್ಲಿಲ್ಲ ಅವೆಲ್ಲ ಏನು ಇರಂಗಿಲ್ರಿ ಅಲ್ಲೆಲ್ಲ ಕೆಳಗೆ ಬಿದ್ದ ನೋಡ್ರಿ ಇಲಂದ್ರ ಇನ್ನೊಂದು ತೊಂಬಿಡ್ರಿ ಹೌದಾ ಆಯ್ತು ಇನ್ನೊಂದು ತಗೋರಿ ಹಂಗಾರ ಮತ್ತು ನೆಕ್ಸ್ಟ್ ಟೈಮಿಂದ ಚಂದಗೆ ಇಟ್ಕೋ ರೀ ಮತ್ತು ಅದನ್ನು ಕಳ್ದ್ರೆ ಮತ್ತು ದಂಡ ಬೀಳ್ತದ ನೋಡ್ರಿ ಹಾಂ ಟಿಕೆಟಿಗ ಏಳ್ನೂರ ಐವತ್ತೈದು ರೂಪಾಯಿ ಅದ ನೋಡ್ರಿ ಹಾಂ ಹಾಂ ಏಳ್ನೂರ ಐವತ್ತೈದು ಲಗು ತಗೋರಿ ಮುಂದೆ ಮುಂದಿನ ಸ್ಟಾಪ್ ಬರುದ್ರಾಗ ತಗೋರಿ ಲಗು ತಗೋರಿ ಮತ್ತು ಇಲ್ಲ ದನ್ ಇನ್ನೊಂದು ಹದಿನೈದು ನಿಮಿಷ್ನಾಗ ಬರ್ತಾರೆ ಇಲ್ಲ ಮತ್ತು ಎರಡು ಸಾವಿರದ ಐದ್ನೂರ ಐವತ್ತು ರೂಪಾಯಿ ಕೊಡುದ ಆಗ್ತದ ಅಷ್ಟ್ರಾಗ ತಗೋ ಇಲ್ಲ ಫೈನ್ ಬೀಳ್ ಇಲ್ಲ ಹತ್ತು ಪಟ್ಟು ಟಿಕಿಟ್ ಇಲ್ಲರ ಹತ್ತು ಪಟ್ಟು ಮಾಡ್ತರ ಹಾಂ ಲಗು ತಗೋರಿ ಅದ್ಕ ಆಯ್ತು ಆಯ್ತು ಹಾಂ ಸರಿ ಓ ಹಾಂ ತಗೋರಿ ಓಕೆ